ಈಗ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯವಾಗಿ ನೋಡಬೇಕಾದ ಸ್ಥಳ ಅಂತ ಹೇಳಿದರೆ ಬೆಂಗಳೂರು ಬೆಂಗಳೂರು ಇದು ಕರ್ನಾಟಕದ ರಾಜಧಾನಿ ಆಗಿದೆ ಅಲ್ಲಿನ ವಿಶೇಷತೆ ಅಂತ ಹೇಳಿದರೆ ಒಂದು ಹವಮಾನ ಹವಮಾನ ಒಂದು ಕೂಲ್ ಆಗಿದೆ ಈ ವೆನ್ ಕ ಕಂಪ್ಯಾರ್ ಮಾಡಿದರೆ ಬೇರೆ ಪ್ಲೇಸ್ಗೆಲ್ಲ ಕಂಪ್ಯಾರ್ ಮಾಡಿದರೆ ಇದು ತುಂಬ ಕೂಲ್ ಆದ ಪ್ಲೇಸ್ ಇಲ್ಲಿ ಇದಕ್ಕೆ ಇನ್ನೊಂದು ಹೆಸರಿದೆ ಉದ್ಯಾನನಗರಿ ಅಂತ ಈಗೆಲ್ಲ ಐ ಟಿ ಪಾರ್ಕ್ ಅಂತ ಸಹ ಹೇಳ್ತಾರೆ ಆದರು ಉದ್ಯಾನನಗರಿ ಅಂದರೆ ಎಲ್ಲ ಕಡೆ ಸಹ ಒಂದೊಂದು ಪಾರ್ಕ್ಸ್ ಇರುತ್ತೆ ಎಸ್ಪೆಷಲ್ ಆಗಿ ಲಾಲ್ಬಾಗ್ ಇರ್ಬೋದು ಅಥವ ಕಬ್ಬನ್ ಪಾರ್ಕ್ ಸುಟೇಬಲ್ ಪಾರ್ಕ್ಸ್ ಎಲ್ಲ ಇದೆ ಅದು ಅಲ್ಲದೆ ಚಿಕ್ಕ ಚಿಕ್ಕ ಏರಿಯಕ್ಕೆ ಕೂಡ ಒಂದೊಂದು ಗಾರ್ಡನ್ ಟೈಪ್ ಇದೆ ಅಲ್ಲಿನ ವಾತಾವರಣನು ಒಂದು ಕೂಲ್ ಆಗಿ ಜನಗಳು ಈಗ ವಾಸಿಸೋಕ್ಕೆ ಸರಿಯಾದ ಒಂದು ವೆದರ್ ಸಹ ಹಾಗೇ ಇದೆ ಮತ್ತೊಂದು ಅಂತ ಹೇಳ್ದ್ರೆ ಬೆಂಗಳೂರಲ್ಲಿ ನೋಡಬೇಕಾದ ಜಾಗ ಅಂತ ಹೇಳಿದರೆ ಒಂದು ಬನ್ನೇರುಘಟ್ಟ ಬನ್ನೇರುಘಟ್ಟ ಅಂತ ಪಾರ್ಕ್ ಬನ್ನೇರುಘಟ್ಟ ರಿಝರ್ವುಡ್ ನ್ಯಾಷ್ನಲ್ ಪಾರ್ಕ್ ಇದು ಹೇಗಿದೆ ಅಂತ ಹೇಳಿದರೆ ನಾವು ಒಂದುವೇಳೆ ಒಂದು ಒಂದುವೇಳೆ ಅಲ್ಲಿಗೆ ವಿಝಿಟ್ ಮಾಡಿದರೆ ನಮಗೆ ಈ ವಿವಿಧ ಪ್ರಾಣಿಗಳನ್ನು ರಿಯಲ್ಲಿ ನಾವು ಒಂದು ಅಲ್ಲಿ ಸಂಗ್ರಹ ಮಾಡಿರೋದು ಯಾವುದು ಮೃಗಾಲಯ ಟೈಪ್ ಸಂಗ್ರಹ ಮಾಡಿದ್ದಲ್ಲಿ ಸಹ ನೋಡ್ಬೋದು ಇನ್ನೊಂದು ಯಾವ ರೀತಿ ಅಂತ ಹೇಳಿದರೆ ಸಫಾರಿಗೆ ಹೋಗೊದಿದ್ದರು ಸಹ ಇಲ್ಲಿ ಒಳ್ಳೆ ರೀತಿಯ ಫೆಸಿಲಿಟಿ ಇದೆ ಇಲ್ಲಿ ನಾವು ಸಫಾರಿಗೆ ಹೋದರೆ ರಿಯಲ್ ಈ ಪ್ರಾಣಿಗಳು ಅಂದರೆ ಯಾವುದು ಕರಡಿ ಇರ್ಬೋದು ಅಥವಾ ಹುಲಿ ಜಿಂಕೆ ಚಿರತೆ ಅವನ್ನೆಲ್ಲ ಆಕ್ಚುಲಿ ಸಫಾರಿ ಮೂಲಕ ರಿಯಲ್ ಆಗಿ ಅಂದರೆ ಕಾಡಿನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ನಾವು ಅಲ್ಲಿ ನೋಡೋಕ್ಕೆ ಸಿಗುತ್ತೆ ಬನ್ನೇರು ಘಟ್ಟಕ್ಕೆ ಹೋದರೆ ಅದೊಂದು ಸಫಾರಿ ಅಂತು ಮಸ್ಟ್ ವಿಝಿಟ್ ಮಾಡಲೆ ಬೇಕು ಎಷ್ಟು ಟಫ್ ಆದರು ಸಹ ಇನ್ನೊಂದು ಅಂತ ಹೇಳಿದರೆ ಬೆಂಗಳೂರು ಸುತ್ತಮುತ್ತ ಅಂತ ಹೇಳಿದರೆ ಇನ್ನೊಂದು ಅಂತ ಹೇಳಿದರೆ ನೋಡೋಕ್ಕಿರೊ ಪ್ಲೇಸ್ ನಮ್ಮದು ನಂದಿಬೆಟ್ಟ ನಂದಿಬೆಟ್ಟ ಅಂದರೆ ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು ಏಯ್ಟಿ ಟು ಹಂಡ್ರೆಡ್ ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿಗೆ ವಿಝಿಟ್ ಮಾಡೋ ಪ್ಲೇಸ್ ಅಂತ ಹೇಳಿದರೆ ಇಲ್ಲಿಗೆ ಯಾವ ಟೈಮ್ ನಾವು ಭೇಟಿ ಕೊಡ್ಬೇಕು ಅಂತ ಹೇಳಿದರೆ ಒಂದು ನವಂಬರ್ ಡಿಸೆಂಬರ್ ಜನವರಿ ಈ ಟೈಮಲ್ಲಿ ನಾವು ಅಲ್ಲಿಗೆ ಭೇಟಿ ಕೊಡಬೇಕು ನಂದಿ ಬೆಟ್ಟ ಬೆಂಗಳೂರಿಂದ ಒಂದು ಒಂದು ಒಂದುವರೆ ಗಂಟೆ ಟೈ ಟೈಮ್ ಒಂದಾ ಬಸ್ ಅಥವ ನಮ್ಮ ಸ್ವಂತ ವೆಯಿಕಲ್ ಮಾಡಿಕೊಂಡು ಹೋಗ್ಬೋದು ಓನ್ ವೆಯಿಕಲ್ ಮಾಡಿಕೊಂಡು ಸಪೋಸು ಹೋದರೆ ಅದರ ಬೆಟ್ಟದ ತುದಿಗೆ ಹೋದ ನಂತರ ಅದು ಆಲ್ಮೋಸ್ಟ್ ಎಕ್ಸ್ಯಾಕ್ಟ್ಲಿ ಗೊತ್ತಿಲ್ಲ ಅದೊಂದು ಎಷ್ಟೋ ಸಮದ್ರ ಫೀಟ್ ಸಮುದ್ರಗಿಂತ ಇಷ್ಟು ಫೀಟ್ ಎತ್ತರದಲ್ಲಿದೆ ಸಪೋಸ್ ನಾವು ಡಿಸೆಂಬರ್ ಜನವರಿಯಲ್ಲಿ ಹೊತ್ತಲ್ಲಿ ಹೋದರೆ ನಾವು ಯಾವ ವೆದರನ್ನು ಅನುಭವಿಸ್ಬೋದು ಅಂತ ಹೇಳಿದರೆ ಒಂದು ಈಗ ಊಟಿ ಅಥವ ಊ ಓ ಅಥವ ಕಾಶ್ಮೀರ ಅಷ್ಟು ಚಿಲ್ನೆಸ್ ನಮಗೆ ಫೀಲ್ ಆಗುತ್ತೆ ಅಲ್ಲಿ ಅಲ್ಲಿ ಬರುವ ಒಂದು ವೆದರ್ ಕೂಲ್ನೆಸ್ ಅಂಥದ್ದನೆಲ್ಲ ಫೀಲ್ ಮಾಡಬಹುದು ರಿಯಲ್ಲಿ ನಮ್ಮದು ಒಂದು ಈ ಪ್ರವಾಸಿ ನೇಚರ್ ಇದ್ದರೆ ತಾಣದಲ್ಲಿ ನಂದಿಬೆಟ್ಟ ಒಂದು ಅತ್ಯುತ್ತಮವಾಗಿದೆ ನೋಡೋದ್ರಲ್ಲಿ ಮತ್ತೊಂದು ಬೆಂಗಳೂರಲ್ಲಿರುವ ಹರಿಕೃಷ್ಣ ಟೆಂಪಲ್ ಯಶವಂತ್ ಪುರದಲ್ಲಿದೆ ಇದೂ ಸಹ ನಾವು ಒಂದು ಟೆಂಪಲ್ ವಿಝಿಟ್ ಅಂತ ನೋಡ್ಬೋದು ಇದು ಬೆಂಗಳೂರು ಬಿಟ್ಟರೆ ಮತ್ತೊಂದು ಪ್ಲೇಸ್ ಅಂತ ಹೇಳಿದರೆ ಕರ್ನಾಟಕದಲ್ಲಿ ನೋಡೋಕ್ಕಿರದು ಅಂತ ಹೇಳಿದರೆ ಮೈಸೂರು ಮೈಸೂರು ಅಂತ ಹೇಳಿದರೆ ನಮಗೆ ನೆನಪಿಗೆ ಬರೋದೆ ಅರಮನೆ ಮತ್ತೆ ಚಾಮುಂಡಿ ಬೆಟ್ಟ ಚಾಮುಂಡಿ ಮೊದಲು ನಾವು ಅರಮನೆಗೆ ಹೋದರೆ ಹಿಂದಿನ ನಾವು ಯಾವ ರೀತಿ ಫೀಲ್ ಆಗುತ್ತೆ ಅಂತ ಹೇಳಿದರೆ ಈ ರಾಜರ ರಾಜ ವಂಶದವ್ರ ಹೇಗೆ ಎಲ್ಲ ಒಂದು ರಾಜ್ಯವನ್ನು ಆಳ್ತಾಯಿದ್ದರು ಆ ರೀತಿನ ಅಂಥದ್ದೊಂದು ನಮಗೆ ಹಿಸ್ಟೋರಿಕ್ ಹಿಸ್ಟ್ರಿ ಎಲ್ಲ ರಿಪೀಟ್ ಆಗಿ ಕಾಣುತ್ತೆ ಅಂದರೆ ಚರಿತ್ರೆಯೆಲ್ಲ ನೋಡಿದ ಕೂಡಲೆ ನಮಗೆ ಸ್ವಲ್ಪ ಚರಿತ್ರೆ ಸಹ ಗೊತ್ತಿರ್ಬೇಕು ಯಾವ ರೀತಿ ಅವರು ರಾಜ್ಯವನ್ನು ಆಳಿದರು ಅಂತ ಮತ್ತೇ ಯಾವ ರೀತಿ ಅರಮನೆಗಳನ್ನು ಮಾಡಿದರು ಅದಕ್ಕೆ ಬೇಕಾಗಿರುವ ಯಾವುದೆಲ್ಲ ಹೇಗೆ ಎಲ್ಲ ರಾಜ್ಯವನ್ನು ಆಳ್ತಾ ಇದ್ದರು ಅಂಥದ್ದೆಲ್ಲ ಅದರಲ್ಲಿ ನೋಡಬಹುದು ನಾವು ಮತ್ತೇ ಅದು ಚಾಮು ಅರಮನೆ ಬಿಟ್ಟರೆ ಮತ್ತೊಂದು ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟ ಸಹ ಒಂದು ಸುಂದರವಾದ ತಾ ತಾಣ ಆಗಿದೆ ನೋಡಲು ಒಂದು ದೇವಸ್ಥಾನ ಅದೂ ಅಲ್ಲದೆ ಅಲ್ಲಿಗೆ ಹೋಗುವ ದಾರಿ ಕೂಡ ನಾವು ಎಂಜಾಯ್ ಮಾಡ್ತಾ ಹೋಗಬಹುದು ರಿಯಲ್ಲಿ ಒಂದು ಬೆಟ್ಟದ ಮೇಲೆ ಇದೆ ನಡೆದುಕೊಂಡು ಹೋಗುದಾದ್ರೆ ಸ್ವಲ್ಪ ದೊ ದೂರನೇ ಇದೆ ಆದರೆ ಬೆಟ್ಟ ಆರಾಮ್ಸೆ ನಮಗೆ ವೆಯಿಕಲ್ಸ್ ಸಿಗುತ್ತೆ ಮೇಲುವರೆಗೆ ಆರಾಮ್ಸೆ ಹೋಗಿ ಚಾಮುಂಡಿ ತಾಯಿಯ ದರ್ಶನ ಮಾಡಿಕೊಂಡು ಬರ್ಬೋದು ಅದರ ನೆಸ್ಟ್ ಇರೋದು ಕೆ ಆರ್ ಎಸ್ ಕೆ ಆರ್ ಎಸ್ ಅಂತ ಹೇಳಿದರೆ ಹೆಸರುವಾಸಿಯಾದ ಒಂದು ಡ್ಯಾಮ್ ಇದರ ನೆಸ್ಟ್ ಇರೋದು ಒಂದು ಉದ್ಯಾನ ಕೆ ಆರ್ ಎಸ್ ಪಕ್ಕದಲ್ಲೆ ಇರುವ ಉದ್ಯಾನ ಒಂದು ಪಾರ್ಕ್ ಇದೆ ಅದನ್ನು ಸಹ ನಾವು ಎಂಜಾಯ್ ಮಾಡ್ಬೋದು ಈ ಮೈಸೂರು ಬಿಟ್ಟರೆ ಸುತ್ತಮುತ್ತಲಿನಲ್ಲಿ ಫೇಮಸ್ ಅಂತ ಹೇಳಿದರೆ ಕರ್ ಮಾ ಶ್ರೀರಂಗಪಟ್ಟಣ ವಿಝಿಟ್ ಮಾಡ್ಬೋದು ಟಿಪ್ಪು ಸುಲ್ತಾನದ್ದು ಇದು ಯಾವುದು ಫೋರ್ಟು ಟೋಂಬ್ ಅಂಥದ್ದೆಲ್ಲ ವಿಝಿಟ್ ಮಾಡ್ಬೋದು ಮತ್ತೆ ಕರ್ನಾಟಕದಲ್ಲಿ ನೋಡುವ ಒಂದು ವಿಶ್ವವಿಖ್ಯಾತ ಪರಂಪರೆ ತಾಣ ಅಂತ ಹೇಳಿದರೆ ಹಂಪಿ ಹಂಪಿಯಲ್ಲಿ ಯಾವ ರೀತಿ ಕರ್ನಾಟಕ ರಾ ಅದು ವಿಶ್ವ ವಿಖ್ಯಾತವಾಗಿದೆ ಅದು ಅಲ್ಲದೆ ನಾನು ಇಷ್ಟರವರೆಗೆ ಅಲ್ಲಿಗೆ ವಿಝಿಟ್ ಮಾಡಿಲ್ಲ ಅದನ್ನು ವಿಝಿಟ್ ಮಾಡಬೇಕಂತ ಒಂದು ದೊಡ್ಡ ಪ್ಲ್ಯಾನನ್ನು ಹಾಕ್ಕೊಂಡಿದ್ದೇನೆ ಅದು ಬಿಟ್ಟರೆ ನೆಸ್ಟ್ ಬಿಟ್ಟರೆ ನಮಗೆ ತೆಲಂಗಾಣದ ಹೈದ್ರಬಾದ್ ಹೈದ್ರಬಾದಲ್ಲಿ ಯಾವ ಮುಖ್ಯವಾಗಿ ನೋಡ್ಬೇಕು ಅಂತ ಹೇಳಿದರೆ ಅಲ್ಲಿದು ಚಾರ್ ಮಿನಾರ್ ಚಾರ್ ಮಿನಾರ್ ಒಂದು ವಿಝಿಸ್ ಇದೊಂದು ಹಿಸ್ಟಾರಿ ಪ್ಲೇಸ್ ಆಗಿದೆ ಇದನ್ನು ನಾವು ವಿಝಿಟ್ ಮಾಡಲೇಬೇಕು ವಿಝಿಟ್ ಮಾಡಲೇಬೇಕು ಅದೂ ಅಲ್ಲದೆ ನಮ್ಮ ರಾಮೋಜಿ ಫಿಲ್ಮ್ ಸಿಟಿ ರಾಮೋಜಿ ಫಿಲ್ಮ್ ಸಿಟಿ ಅತ್ಯುತ್ತಮವಾದ ಒಂದು ಎಂಜಾಯ್ ಮಾಡ್ಬೋದು ಎಂಟೈರ್ ಡೇಯನ್ನು ನಾವು ಸ್ಪೆಂಡ್ ಮಾಡ್ಬೋದು ಅಲ್ಲಿ ರಾಮೋಜಿ ಫಿಲ್ಮ್ ಸಿಟಿ ಮತ್ತೇ ಈ ಕರಾವಳಿಸ್ ಕರಾವಳಿಸ್ ಕರಾವಳಿ ಕಡೆಗೆ ಬಂದರೆ ನಮ್ಮದು ಆಲ್ಮೋಸ್ಟು ಇದೆ ಬೀಚ್ ಬೀಚುಗಳಲ್ಲಿ ಬೀಚ್ಗಳಲ್ಲಿ ಅಲ್ಲಿ ಮುಖ್ಯವಾಗಿ ನೋಡಕ್ಕೆ ಇರೋದು ಅಂತ ಹೇಳಿ ಕರಾವಳಿ ಉಡುಪಿಯ ಡಿಸ್ಟಿಕ್ ಇದ್ದು ಮರವಂತೆ ಅದು ಒಂದು ಕಡೆ ನಮಗೆ ಸಮುದ್ರವನ್ನು ಒಂದು ಆಲ್ಮೋಸ್ಟ್ ಒಂದು ಎರಡು ಕಿಲೋಮೀಟರ್ ವರೆಗೆ ಹೈವೆಯಲ್ಲೆ ನಮಗೆ ಎಂಜಾಯ್ ಮಾಡಕ್ಕೆ ಆಗುತ್ತೆ ಮತ್ತೊಂದು ಒಂದು ಸೈಡ್ ಸಮುದ್ರ ಬಂದಿರುತ್ತೆ ಅರಬ್ಬಿ ಸಮುದ್ರ ಇನ್ನೊಂದು ಕಡೆ ನಮ್ಮದು ರಿವರ್ ಪಾಸ್ ಆಗ್ತಾಯಿದೆ ರಿವರ್ ಸೋ ಇಲ್ಲಿ ಇಲ್ಲಿ ಇಲ್ಲಿದು ಒಂದು ಪ್ರಕೃತಿ ವಿಸ್ಮಯ ಅಂತ ಹೇಳ್ಬೋದು ಇದನ್ನೊಂದು ಎಂಜಾಯ್ ಮಾಡ್ಬೋದು ಇನ್ನೊಂದು ಅತ್ಯುತ್ತಮವಾದ ಪ್ಲೇಸ್ ಅಂತ ಹೇಳಿದರೆ ಶಿವಮೊಗ್ಗ ಹತ್ತಿರ ಇರೋದು ಶಿವಮೊಗ್ಗ ಸಾಗರ ಹತ್ತಿರ ಇರೋದು ಜೋಗ್ ಫಾಲ್ಸು ಇಲ್ಲಿಗೆ ಇಲ್ಲಿ ಹೇಗೆ ಅಂತ ಹೇಳಿದರೆ ಇದು ಆಲ್ಮೋಸ್ಟ್ ಉಡುಪಿಯಿಂದ ನಮಗೆ ಒಂದು ತ್ರೀ ಅವರ್ ಜರ್ನಿ ಇದೆ ತ್ರೀ ಅವರ್ ಜರ್ನಿ ಮಾಡಿಬಿಟ್ಟು ಜೋಗ ಗುಂಡಿಗೆ ಜೋಗ್ ಫಾಲ್ಸಿಗೆ ವಿಝಿಟ್ ಮಾಡ್ಬೋದು ವಿಝಿಟ್ ಮಾಡಿಬಿಟ್ಟು ನಮಗೆ ಎಲ್ಲಿದೆ ಅದರಲ್ಲಿ ಇದು ಸೂಕ್ತವಾದ ಸಮಯ ಅಂತ ಹೇಳಿದರೆ ನಿಮಗೆ ಆಗಸ್ಟ್ ಅಗಸ್ಟ್ ಮತ್ತೆ ಸಪ್ಟಂಬರ್ ಜೂನ್ ಜುಲೈಯಲ್ಲಿ ವಿಪರೀತ ಮಳೆ ಇರೋದರಿಂದ ಅಷ್ಟಾಗಿ ನಿಮಗೆ ಎಂಜಾಯ್ ಮಾಡೋಕ್ಕೆ ಆಗೋದಿಲ್ಲ ಅಲ್ಲಿದು ನೇಚರನ್ನು ಸಪೋಸ್ ಆಗಸ್ಟ್ ಸಪ್ಟಂಬರ್ ಆಲ್ಮೋಸ್ಟ್ ಒಂದು ಅಕ್ಟೋಬರ್ ವರೆಗೆ ಆ ಪ್ಲೇಸಲ್ಲಿ ಹೋದರೆ ನಿಮಗೆ ರಿಯಲ್ ಒಟ್ಟು ಏನಿದೆ ಅಲ್ಲಿದು ಸೌಂದರ್ಯ ಅಥವಾ ಜೋಗ ಗುಂಡಿ ಅದರ ಸೌಂದರ್ಯವನ್ನು ನಿಮಗೆ ಅನುಭವಿಸಲು ಆಗ್ತಾಯಿ ಆಗುತ್ತೆ